ನನ್ನ ಸ್ನೇಹಿತ ಮೊನ್ನೆ ಟಿ ವಿ ತರಲು ಕರೆದುಕೊಂಡು ಹೋಗಿದ್ದ ಅದು ಟಿ ವಿ ತಗೊಂಡು ಬಂದ್ವಿ ಟಿ ವಿ ನೋಡೋಕ್ಕೆ ಭಾಳ ಚೆನ್ನಾಗಿದೆ ಆದರೆ ಟಿ ವಿ ನೋಡೋಕ್ಕಾಗಲ್ಲ ಕಣ್ಣೆಲ್ಲ ಉರಿ ಬರ್ತವೆ ಮತ್ತು ಟಿ ವಿಯಿಂದ ಭಾಳ ತೊಂದರೆ ಆಗುತ್ತೆ ಈ ಕೇಬಲ್ನವರು ಕ್ಲೀನಾಗಿ ಇದು ಕೊಡಲ್ಲ ಕೇಬಲ್ ಕೊಡಲ್ಲ ಮತ್ತು ಡಿಶ್ಶಿಂದು ಸ್ವಲ್ಪ ಭಾರಿ ತೊಂದರೆ ಟಿ ವಿ ಆದಷ್ಟು ದೂರ ಇಟ್ಟರೆ ಒಳ್ಳೇದು ಟಿ ವಿಯಿಂದ ಏನು ಉಪಯೋಗ ಇಲ್ಲ ಕಣ್ಣು ಉರಿ ಬರ್ತವೆ ಮಕ್ಕಳು ಎಲ್ಲ ಇವಾಗ ಟಿ ವಿ ಹಾಕಿದ್ರೆ ಓದಲ್ಲ ಬರೆಯಲ್ಲ ಮನೇಲಿ ಕುತ್ಕಂಡು ಬರೇ ಟಿ ವಿನೇ ನೋಡ್ತಾರೆ ಭಾರಿ ತೊಂದರೆ ಆಗುತ್ತೆ ಟಿ ವಿಯಿಂದ ಟಿ ವಿ ಮಾತ್ರ ಬೇಡ ಟಿ ವಿಯಿಂದ ಭಾಳ ನಮ್ಮ ಮನೇಲಿ ನಮ್ಮ ಅಕ್ಕಪಕ್ಕದ ಮನೆಯವ್ರು ಫುಲ್ಲು ಕಣ್ಣೆಲ್ಲ ಉರಿ ಬಂದು ತಲೆನೋವು ಬಂದ್ಬಿಟ್ಟು ಹಾಸ್ಪೆಟ್ಲಲ್ಲೆಲ್ಲ ಅಡ್ಮಿಂಟ್ ಆಗಿದ್ದಾರೆ ಟಿ ವಿ ಭಾಳ ತಂದ್ಬಿಟ್ಟು ನಾನು ನೊಂದು ನೊಂದಿದ್ದೀನಿ ಟಿ ವಿಯಿಂದ ಭಾಳ ಬೇಜಾರಾಗಿಬಿಟ್ಟಿದೆ ಟಿ ವಿ ತಗಳದ್ ಬೇಡ ಯಾರೂ ಟಿ ವಿ ತಗಬೆಡ್ರೀ ಟಿ ವಿಯಿಂದ ಭಾಳ ತೊಂದರೆ ಆಗುತ್ತೆ ಟಿ ವಿದು ಕಲ್ಲರ್ ನೋಡಿ ನೀವು ತಗಂಬಿಡ್ತೀರ ಬಣ್ಣ ನೋಡಿ ಈ ಬಣ್ಣ ನೋಡಿ ತಗಂಡ್ರೆ ವೇಶ್ಟ್ ಅದು ಉಪ್ಯೋಗಕ್ಕೆ ಬರೋಲ್ಲ ಟಿ ವಿ ಭಾಳ ಡೇಂಜರು ಮಕ್ಕಳಿಗು ಆಗಲಿ ವಯಸ್ಸಾದ ಮನೆಗೆ ಅಜ್ಜ ಅಜ್ಜಿ ಇರ್ತಾರೆ ಅಪ್ಪ ಅಮ್ಮ ಇರ್ತಾರೆ ಅವ್ರಿಗೆ ಯಾರಿಗೇ ಆಗಲಿ ಟಿ ವಿ ತಗಂಬಂದಿಯಾರೆ ಅಂತಂದ್ ನೋಡೋಕ್ಕೋಸ್ಕರ ಇದು ಮಾಡ್ತಾರೆ ಟಿ ವಿ ನೋಡ್ತಾ ನೋಡ್ತಾ ನೋಡ್ತಾ ನೋಡ್ತಾ ಕಣ್ಣುರಿ ಬರುತ್ತೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಟಿ ವಿಯಿಂದ ಭಾಳ ತೊಂದರೆ ಅನ್ಭವ್ಸ್ತಿದಾರೆ ಭಾಳ ಜನಗಳಿಗೂ ತೊಂದರೆ ನಮಗೂ ತೊಂದರೆ ಇವಾಗ ನಾವು ತಂದಿದ್ದೀವಿ ಅಂತ ಮತ್ತೆ ಇನ್ನೊಬ್ಬರು ತರ್ತಾರೆ ಟಿ ವಿನ ಅದನ್ನೋಡಿ ಇನ್ನೊಬ್ಬರು ತರ್ತಾರೆ ಹಂಗಾಗಿ ಟಿ ವಿದು ಭಾಳ ಪಾಪ್ಪುಲರ್ ಆಗ್ಬಿಟ್ಟಿದೆ ಆ ಟಿ ವಿನ ಬಿಟ್ಬಿಟ್ಟು ಆರಾಮಾಗಿ ಯಾವ್ದಾದ್ರೂ ಆಟ ಆಡ್ಕಂಡ್ ಇರ್ಬೋದು ಗೇಮ್ಸ್ ಆಡ್ಕಂಡ್ ಇರ್ಬೋದು ಟಿ ವಿನ ತಗಬೇಡ್ರಿ ಯಾರೂ ಟಿ ವಿಯಿಂದ ಭಾಳ ತೊಂದರೆ ಆಗುತ್ತೆ ಹಾಸ್ಪೆಟ್ಲಿಗೆ ಹೋಬೇಕು ಹಾಸ್ಪೆಟ್ಲಿಗೆ ಹೋದರೆ ಕನ್ನಡ್ಕ ಕೊಡ್ತಾರೆ ಕನ್ನಡ್ಕ ಹಾಕ್ಕಂಡು ಮತ್ತು ಹೊರಗಡೆ ಅಡ್ಡಾಡಕ್ಕೆ ಆಗಲ್ಲ ಗ್ಲಾಮರ್ ಹೋಗುತ್ತೆ ನನ್ನ ಬಣ್ಣ ಹೋಗುತ್ತೆ ಅಂತ ಅಂದು ವೇಶ್ಟ್ ಆಗುತ್ತೆ ಟಿ ವಿಯಿಂದ ಭಾಳ ತೊಂದರೆ ಇದೆ ಟಿ ವಿನ ಯಾರೂ ಉಪ್ಯೋಗಿಸ್ಬೇಡಿ ಟಿ ವಿಯಿಂದ ಭಾಳ ತೊಂದರೆ ಜಾಸ್ತಿ